ಹಲೋ ಹಲೋ ಕೇಳಿಸ್ತಿದೆಯಾ ಹಲೋ ಹೇಳಿ ಹೌದಾ ನಾನಿವಾಗ ರಜದಲ್ಲಿ ಇದ್ದೀನಿ ನಿಮಗೇನು ಸ್ಟಮಕ್ ಪೇಯ್ನ್ ಜಾಸ್ತಿ ಇದೆಯಾ ಹೌದಾ ಯಾವಾಗಿಂದ ನಿಮಗೆ ಸ್ಟಮಕ್ ಪೇಯ್ನ್ ಇದೆ ಹೌದಾ ಏನಾದರೂ ಹೊರಗಡೆ ಊಟ ಏನಾದರೂ ಮಾಡಿದ್ದಿರಾ ಜಂಕ್ ಫುಡ್ ಆ ಥರ ಏನಾದರೂ ಓಕೆ ಓಕೆ ಸೊ ಸ್ಟಮಕ್ ಪೇಯ್ನಿಂದ ಈ ಥರ ನಿಮಗೆ ಭೇದಿ ಏನು ಆಗ್ತಾ ಇಲ್ವಲ್ಲ ಹೌದಾ ನೀವು ಜಾಸ್ತಿ ನೀರು ಕುಡಿಯಬೇಕು ಅದಾದ ಮೇಲೆ ನಾನು ನಿಮಗೆ ಏನೇನು ಮಾತ್ರೆ ತೊಗೊಬೇಕು ಏನಾದರೂ ಔಷಧಿ ತೊಗೊಬೇಕು ಅನ್ನೋದನ್ನು ನಾನು ನಿಮಗೆ ಇದೇ ನಂಬರಿಗೆ ಮೆಸೇಜ್ ಕಳಿಸಲಾ ನಾನು ನಿಮಗೆ ಈವಾಗ ಹೇಳಿದರೆ ನಿಮಗೆ ಅದು ಗೊತ್ತಾಗೋದಿಲ್ಲ ನಾನು ಔಷಧಿ ಹೆಸರುಗಳನ್ನು ಬರೆದುಬಿಟ್ಟು ನಿಮಗೆ ಈ ನಂಬರಿಗೆ ಕಳಿಸ್ತೀನಿ ನೀವು ನೋಡಿ ನಿಮಗಿದು ಗೊತ್ತಾಗಿಲ್ಲ ಅಂತ ಅಂದರೆ ನನಗೆ ಮತ್ತೆ ಪುನಃ ಕಾಲ್ ಮಾಡಿ ಓಕೆ ಇನ್ನೇನಾದರೂ ತೊಂದರೆ ಇದೆಯಾ ಬರೀ ಸ್ಟಮಕ್ ಪೇಯ್ನ್ ಒಂದೇನಾ ಹೌದಾ ಸರಿ ಓಕೆ ಏನಾದರೂ ಇದ್ದರೆ ಮತ್ತೆ ಕಾಲ್ ಮಾಡಿ ಆಯಿತಾ ಎರಡು ದಿನ ತಗೊಳ್ಳಿ ನಾನು ಎರಡು ದಿನಕ್ಕೆ ಕೊಟ್ಟಿರ್ತೀನಿ ಔಷಧಿ ಕಮ್ಮಿ ಏನಾದರೂ ಆಗಿಲ್ಲಾಂತಂದರೆ ನನಗೆ ಪುನಃ ಕಾಲ್ ಮಾಡಿ ಓಕೆ ಸರಿ ಓಕೆ